ಹಲೋ ನಮಸ್ತೆ ಹಾಂ ಯಾರು ಮಾತಾಡೋದು

ಹೌದ್ ಔದು ನಮ್ಮದು ಬ್ರಹ್ಮಗಿರಿ ಸ್ವಸಹಾಯ ಗುಂಪು ಅಂತೇಳಿ ಒಂದು ಉಂಟು ಕಲ್ಪತರು ನಮ್ಮ ಇಲ್ಲಿ ನಾವೊಂದು ಹತ್ತು ಜನ ಇದ್ದೇವೆ ಅದರಲ್ಲಿ ಹಾಂ ಹಾಂ ನೀವು ಸಹ ಬರ್ತೀರ ಅದಕ್ಕೆ ಮೆಂಬರ್ ಆಗ್ತೀರ ಹಾಂ ಬನ್ನಿ ಹಾಂ ಹಾಂ ಅದಕ್ಕು ತಿಂಗಳಿಗೆ ನೂರು ರೂಪಾಯಿ ಕಟ್ಟಬೇಕು ನೀವು ಮತ್ತೆ ಪ್ರತಿ ತಿಂಗಳು ಮೀಟಿಂಗ್ ಉಂಟು ಅದಕ್ಕೆ ಬರಬೇಕು ತಪ್ಪಲಿಕ್ಕಿಲ್ಲ ಮಾತ್ರ ಮತ್ತೆ ಲೋನ್ ಸಿಗ್ತದೆ ನಮ್ಮ ಅದ್ರಲ್ಲೆ ಹತ್ತು ಜನ ಮತ್ತೆ ನೀವು ಸೇರಿದರೆ ಹನ್ನೊಂದು ಜನ ಆಗ್ತದಲ್ಲ ಅದರ ಒಳಗೆ ಒಂದು ಲೋನ್ ಸಹ ನಿಮಗೆ ಬೇಕಾದಾಗ ಏನಾದರು ಇದ್ದರೆ ಮಕ್ಕಳ ಎಜುಕೇಷನು ಲೋನೂ ಒಂದು ಇಪ್ಪತೈದು ಸಾವಿರ ತೆಗಿಬೋದು ಅದರಲ್ಲಿ ನಿಮಗೆ ಹಾಂ ಸ್ಟಾರ್ಟಿಂಗ್ ಅಲ್ಲ ಒಂದು ಆರು ತಿಂಗಳು ಬಿಟ್ಟು ಆಯ್ತು ಹೌದು ಹೌದೌದು ಆರು ತಿಂಗಳು ಬಿಟ್ಟು ಅದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮತ್ತೆ ಅದರ ಬಡ್ಡಿ ಹತ್ತು ಹತ್ತು ಪರ್ಸೆಂಟ್ ಪ್ರಕಾರ ಬಡ್ಡಿ ಕಟ್ಬೇಕು ನೀವು ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮತ್ತೆ ಬಡ್ಡಿ ಮತ್ತೆ ನಿಮ್ಮದು ಸ್ವಸಾಲ ಅದು ನೀವು ನಿಮ್ಮದು ಈಗ ಇಪ್ಪತ್ತೈದು ಸಾವಿರ ತೆಗೆದ್ರೆ ನಿಮ್ಮದು ಎರಡು ವಾರ ಅಷ್ಟಕ್ಕೆ ಬರ್ತದೆ ಹಾಂ ಆ ಮೊದಲು ಸಹ ನಿಮ್ಮತ್ತಿರ ಹಣ ಇದ್ದರೆ ನೀವು ಹಾಕಿ ಬಿಡ್ಬೋದು ಮೊದಲೆ ಮುಗಿಸ್ಬೋದು ಹಾಂ ಒಮ್ಮೆಲೆ ಕಟ್ಟಿ ಸಹ ಮುಗಿಸ್ಬೋದು ಆದರೆ ಅದಕ್ಕೊಂದು ಒಂದು ಇಂತಿಷ್ಟು ಅಂತೇಳಿ ಬಡ್ಡಿ ಹಾಕ್ತೇವೆ ನಾವು ಈಗ ಇಲ್ಲದಿದ್ದರೆ ಎರಡುವರೆ ಸಾವಿರ ಬಡ್ಡಿ ಆಗ್ತದೆ ನಿಮ್ಗೆ ಎಲ್ಲ ಕಟ್ಟಿ ಆಗುವಾಗ ಈಗ ನೀವು ಒಮ್ಮೆಲೆ ಕಟ್ಟಿದರೆ ಒಂದು ಎರಡು ಮೂರು ತಿಂಗಳಲ್ಲಿ ಅಥವಾ ಒಂದು ಐದು ಐದು ಸಾವಿರ ಕಟ್ಟಿದರು ಸಹ ನಿಮಗೆ ಆಗ ಬಡ್ಡಿಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೇವೆ ಹ್ಞೂ ಹೌದೌದ್ ನಿಮ್ಮತ್ತಿರ ಇದ್ದರೆ ಕಟ್ಬೋದು ಅದನ್ನು ಮತ್ತೆ ಪ್ರತಿ ತಿಂಗಳು ಮೀಟಿಂಗ್ ಉಂಟು ಮತ್ತೆ ಲೈನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಮತ್ತೆ ಸದಸ್ಯರು ಅಂತೇಳಿ ಮಾಡ್ತೇವೆ ನಾವು ಅದರಲ್ಲಿ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತಾರೆ ಅಧ್ಯಕ್ಷರು ಅಂದರೆ ಕೆಳ ಕೆಳಗೆ ಬರ್ತಾರೆ ಹೌದು ಅವರು ಅವ್ರು ಹಾಂ ಹಾಂ ಅಂದ್ರೆ ರೋನೆಟ್ ಆಗ್ತಾ ಇರ್ತದೆ ಅದು ಆಗ ಅವರು ಯಾರು ಅಧ್ಯಕ್ಷರು ಮ ಅಂದರೆ ಕೆಳಗಿದ್ದವ್ರು ಮತ್ತೆ ಪುನಃ ಮೇಲೆ ಹೋಗ್ತಾರೆ ಹಾಗೆ ಆಗ್ತಾ ಇರ್ತದೆ ಮತ್ತೆ ಪ್ರತಿ ವಾ ತಿಂಗಳು ಸಹ ಒಬ್ಬೊಬ್ಬರು ಹೋಗಿ ಬ್ಯಾಂಕಿಗೆ ಹಣ ಹಾಕಿ ಬರಬೇಕು ಹೌದೌದ್ ಮತ್ತೆ ಮೀಟಿಂಗ್ ಇರ್ತದೆ ಅದ್ರಲ್ಲಿ ಏನಾರು ಬುಕ್ಕೂ ಲೋನ್ ತೆಗೆದ್ರೆ ಪುಸ್ತಕ ಅಂತೇಳಿ ಇಲ್ಲ ನಮ್ಮತ್ತಿರವೆ ಒಂದು ಪುಸ್ತಕ ಇರ್ತದೆ ದೊಡ್ಡದು ಅದರಲ್ಲೆ ನಾವು ಮೆನ್ಶನ್ ಮಾಡ್ತೇವೆ ಅದನ್ನೆಲ್ಲ ಹಣವನ್ನು ಕಟ್ಟೋದನ್ನು ಪ್ರತಿ ತಿಂಗಳು ಸಹ ಹಾಂ ಮತ್ತೆ ನಿಮ್ಗೆ ಯಾವುದಕ್ಕೆ ಲೋನ್ ತೆಗಿಯೋದು ನೀವು ಅಂತೇಳಿ ನಾವೆಲ್ಲ ಅದರಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಹತ್ತು ಜನರು ಎಲ್ಲ ಒಪ್ಪಿಗೆ ಕೊಡಬೇಕು ಇವರಿಗೆ ಮಿ ಲೋನ್ ಕೊಡ್ಬೋದು ಅಂತೇಳಿ ಆಗ ಎಲ್ಲರ ಸೈನ್ ತಗೊಂಡು ನಿಮಗೆ ಹಣ ಕಟ್ಟಿದ್ದು ಕೊಡ್ತಾರೆ ಹಾಗೆ ಹ್ಞೂ ಆಯ್ತು ಆಯಿತು ಮೇಡಮ್ ತ್ಯಾಂಕ್ ಯು ಹಾಂ ಬನ್ನಿ ನೀವು ಆಯಿತಾ ಆಯ್ತಾಯ್ತು ಹ್ಞೂ ಹಾಂ ಹಾಂ